ಮಗ ನಮಗೆ ಈಗ ವಿದ್ಯುತ್ ಬಿಲ್ ಬರ್ತದಲ್ಲ ಈಗ ನಮಗೆ ಒಂದು ಸಾವಿರದ ನಾಲ್ಕುನೂರು ಬರ್ತದೆ ನಮ್ಮ ಹತ್ತಿರ ಈಗ ಟಿ ವಿ ಮತ್ತು ಮತ್ತು ಒಂದು ನಾಲ್ಕೈದು ಫ್ಯಾನು ಎಲ್ಲ ಇರುವುದು ಮತ್ತು ನಾಲ್ಕೈದು ರೂಮ್ಗೆ ಆದ್ರೂ ನಾವು ಫ್ಯಾನು ಉಪಯೋಗ ಮಾಡ್ತೇವೆ ಇನ್ನು ನಮಗೆ ಏನಾದ್ರೂ ಬೇರೆ ವಸ್ತು ಏನಾದ್ರೂ ಬೇಕು ಗ್ರೈಂಡರು ಅಥವಾ ಮಿಕ್ಶರು ಏನಾದ್ರೂ ತೆಗೊಳ್ಕೊಳ್ಳುದಾದರೆ ಅದ್ರಲ್ಲಿ ನಮಗೆ ಅದು ತಂದರೆ ವಿದ್ಯುತ್ನ ಬಿಲ್ ಜಾಸ್ತಿ ಬರ್ಬೌದಾ ಬ ಬರ್ಬೌದಲ್ವ ನೀನು ಸ್ವಲ್ಪ ಅಲ್ಲಿ ಅವ್ರು ಇದ್ದಾರಲ್ವ ಅದು ನೋಡು ಅವರು ವಿದ್ಯುತ್ತು ಬ ಇದರಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಅದ್ರಲ್ಲಿ ನೀನು ಅದು ಜಾಲತಾಣೆಲ್ಲ ಉಂಟಲ್ವ ಅದರಲ್ಲಿ ಸ್ವಲ್ಪ ಪರಿಶೀಲಿಸಿ ನನಗೆ ಒಂದು ಬಂದು ತಿಳಿಸ್ತೀಯಾ ಇಷ್ಟು ಬರಬಹುದಂತ ಅಲ್ಲ ಈಗ ನಮ್ಗೆ ಫ್ರೀ ಬರ್ತದೆ ಆದ್ರೂ ಕೂಡ ಹೇಳ್ಲಿಕ್ಕಾಗುವುದಿಲ್ಲ ಸರಕಾರದ್ದು ಅದು ಫ್ರೀ ಅಲ್ಲವಾ ಮುಂಚೆ ಅದು ಏನಾದರೂ ಫ್ರೀ ಎಲ್ಲ ಹೋಗಿ ಮುಂಚಿನಾಗೆ ಕಟ್ಲಿಕ್ಕೇನಾದ್ರೂ ಬಂದರೆ ಆವಾಗ ನಮಗೆ ಬೇಕು ಗೊತ್ತಾಗಬೇಕಲ್ಲ ನನಗೆ ಅಂದರೆ ವಯಸ್ಸಾಗಿದೆ ಅಲ್ವ ಅದು ಈಗ ಗೊತ್ತಾದರೆ ನಾವು ತೆಗೊಳ್ಳೋದಾ ಬೇಡವಾ ಹೇಗೆ ಎಷ್ಟು ಬರ್ಬೌದು ಒಂದು ಆಲೋಚನೆ ಮಾಡಿ ತೊಗೊಳ್ಬೋದು ಅಲ್ವ ಯಾಕಂದ್ರೆ ನಮ್ಗೆ ಎಲ್ಲ ತೆಕೊಂಡು ಹಾಕಿ ಹಾಕಿ ಬಿಲ್ಲೆಲ್ಲ ಜಾಸ್ತಿ ಬಂದರೆ ಕಟ್ಟಲಿಕ್ಕೆ ತುಂಬ ಕಷ್ಟ ಅಲ್ವ ನಮಗೆ ಒಬ್ಬರು ದುಡಿಯೋರು ಇರುವುದಲ್ಲ ಅದರದ್ದೇ ಸಂಪಾದನೆಯಲ್ಲಿ ಎಲ್ಲ ಹೋಗಬೇಕಲ್ಲ ನಮ್ಮ ನಾವು ಎಷ್ಟರ ಮಟ್ಟಿಗೆ ಇದ್ದೇವೆ ಅದನ್ನು ನೋಡಿ ನಾವು ಜೀವನ ಮಾಡಲಿಕ್ಕೆ ಕಲೀಬೇಕಲ್ವ ಅದಕ್ಕೆ ನಾನು ನಿಮಗೆ ಹೇಳುವುದು ನೋಡಿ ಅದನ್ನು ನೋಡಿಯೇ ನೀನು ಸ್ವಲ್ಪ ಬಂದು ನನಗೆ ಹೇಳಿದರೆ ನಾನು ಅದರ ಬಗ್ಗೆ ಏನಂತ ಚಿಂತನೆ ಮಾಡ್ತೇನೆ ಮತ್ತೆ ನೋಡುವ ತೊಕೊಳ್ಳುದಾ ಬೇಡವಾ ಅಂತ ಆಯ್ತಾ ಮಗ ಆಯಿತಲ್ಲ ಹಾಂ ಸರಿ ಸರಿ ಸರಿ ಹಾಗಾದ್ರೆ ಆಯಿತಾ